ಇವತ್ತಿನ ದಿನಮಾನದಲ್ಲಿ ನಾವು ಬದಕ್ಬೇಕು ಅಂದರೆ ಇವತ್ತಿನ ಅಂತಂತಲ್ಲ ಯಾವಾಗಲೇ ಆದರೂ ಶಿಕ್ಷಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವೆಲ್ಲ ತಿಳ್ಕೊಂಡಿರುವಂಥ ಒಂದು ಮಿಸ್ಕನ್ಸೆಪ್ಷನ್ ಏನಂದರೆ ಶಿಕ್ಷಣ ಅನ್ನೋದು ಒಂದು ಲಿಟ್ರೆಸಿನ ನಾವು ಕನೆಕ್ಟ್ ಮಾಡ್ತೀವಿ ಶಿಕ್ಷಣಕ್ಕೆ ಎಜುಕೇಶನ್ ಅಂದರೆ ನಾವು ಲಿಟ್ರಸಿ ಅಂತ ಅನ್ಕೊಂಬಿಟ್ಟಿದ್ದೀವಿ ಬಟ್ ಹಾಗಾಗಲ್ಲ ಲಿಟ್ರಸಿ ಅಂದರೆ ಏನು ಅಕ್ಷರಸ್ಥ ಅಂತ ಏನು ಕರಿತೀವಿ ಅಂದರೆ ಲಿಟ್ರೇಟ್ ಅವರು ಬರೆಯೋಕೆ ಓದಕ್ಕೆ ಬರೋರು ಅಷ್ಟೆ ಬಟ್ ಶಿಕ್ಷಣ ಅನ್ನೋದು ಅದಕ್ಕಿಂತ ತುಂಬ ಡಿಫ್ರೆಂಟಾಗಿರುತ್ತೆ ಶಿಕ್ಷಣ ಅಂದರೆ ನಾವು ಡೈಲಿ ಲೈಫಲ್ಲಿ ಬದಕದಾಗಿರ್ಬೋದು ಅಥ್ವ ನಮಗೆ ಸರಿ ತಪ್ಪುಗಳು ಒಂದು ವ್ಯಾಲ್ಯೂಸು ಮಾರಲ್ಸ್ ಆಗಿರ್ಬೋದು ನೀತಿ ಆಗಿರ್ಬೋದು ಇದೆಲ್ಲ ತಿಳ್ಕೊಳೋದು ಆಗಿರ್ಬೋದು ಅಥ್ವ ಯಾವ್ದಾದರೂ ಸಂದರ್ಭ ಒದಗಿಬಂದರೆ ಅದನ್ನ ಹೇಗ ಎದ್ರಸ್ಬೇಕು ಅನ್ನೋದು ಆಗಿರ್ಬೋದು ಕೆಲಸ ವರ್ಕ್ ಪ್ಲೇಸಲಿ ಕೆಲಸ ಮಾಡೋ ಜಾಗ್ದಲ್ಲಿ ಆಗಿರ್ಬೋದು ಒಂದು ಮಾರ್ಕೆಟಿಗ ಹೋದಾಗ ನಾವು ಹಣನ ಎಣ್ಸದ ಆಗಿರ್ಬೋದು ಏನೇ ಆಗಿರ್ಬೋದು ಇದನೆಲ್ಲ ನಾವು ಇದನೆಲ್ಲ ನಾವು ಕಲಿಯದ್ನೆ ನಾವು ಶಿಕ್ಷಣ ಅಂತ ಅಂದರೆ ನಮ್ಮನ್ನ ನಾವು ಅವು ಸರ್ವೈವ್ ಆಗೋಕೆ ನಾವು ಈ ಪ ಯಾವುದೇ ಪರಿಸ್ಥಿತಿ ಬಂದಾಗಲು ಸರ್ವೈವ್ ಆಗೋಕೆ ನಮ್ಗ ಏನು ಬೇಕು ಅದನ್ನ ನಾವು ಶಿಕ್ಷಣ ಅಂತ ಕರಿಬೋದು ಬಟ್ ನಾವು ಇವಾಗ ಅದ್ರ ಅದ್ರ ಅರ್ಥನ ಕೆಡಿಸಿ ಯಾರಿಗೆ ಓದಕೆ ಬರಕೆ ಬರತ್ತೊ ಅವ್ರ್ನ ಶಿಕ್ಷಿತರು ಅಂತ ಕರಿತಾ ಇದೀವಿ ಓಕೆ ನಾವು ಅದೆ ಒಂದು ಲೆಕ್ಕದಲ್ಲಿ ಮಾತಾಡೋದು ಆಗಿದ್ದರೆ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೇಳ್ದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂದರೆ ಮೊದಲು ಶಿಕ್ಷಣ ಪಡ್ಕೊಂದ್ರೆ ಮಾತ್ರ ನಾವು ಜನಾನ ಕೂರಿಸಿ ನಾವು ನಮ್ಗ ಏನು ಬೇಕು ಅದನ್ನ ನಾವು ನಮ್ಮ ಹಕ್ಗಳ್ನ ನಾವು ಪಡ್ಕೊಬೋದು ಸೊ ಹಾಗಾಗಿ ಶಿಕ್ಷಣ ತುಂಬ ಇಂಪಾರ್ಟೆಂಟ್ ಆಗತ್ತೆ ನಮ್ಮ ಪ್ರತಿನಿತ್ಯ ಬದ್ಕೋಕ ಆಗಿರ್ಬೋದು ಆದರೆ ಏನಾಗತ್ತೆ ಅಂದರೆ ನಮಗೆ ಶಿಕ್ಷಣ ಕೊಡ್ತಾಯಿದ್ದೀವಿ ನಾವು ಎಲ್ಲರಿಗೂ ಬಟ್ ಒಂದು ಕ್ವಾಲಿಟಿ ಎಜುಕೇಶನ್ ಅಂತ ಏನು ಕರಿತೀವಿ ಅದನ್ನ ನಾವು ತಲಪ್ಸೋ ತಲ್ಪ್ಸುದರಲ್ಲಿ ನಮ್ಮ ಸ್ಕೂಲ್ಸ್ಗಳು ತುಂಬ ಹಿಂದುಳಿತಿದವ ಅಂತ ಅನ್ಸುತ್ತೆ ನಾವೆಲ್ಲರು ಮಕ್ಕಳನ್ನ ಬಾಯಿ ಪಾಠ ಮಾಡುವಂಥ ಮಷಿನ್ಗಳಾಗ ಮಾಡ್ತಯಿದ್ದೀವಿ ಯಂತ್ರಗಳಾಗ ಮಾಡ್ತಯಿದ್ದೀವಿ ಅಂತ ಅನ್ಸುತ್ತೆ ಮಕ್ಕಳಿಗೆ ಏನು ಫಾರ್ಮುಲನ ಹಾಕ್ತಯಿದ್ದೀವಿ ಯಾಕ ಇದು ಬರ್ತಾ ಇದೆ ಅಂತ ಗೊತ್ತಿರಲ್ಲ ಬಟ್ ಇದನ್ನ ಮಾಡ್ಬೇಕು ಅಂದಷ್ಟೆ ಗೊತ್ತಿರುತ್ತೆ ಅದಕ್ಕೆ ಒನೊಂಥರ ರೋಬೋಟ್ಸ್ಗಳ್ನಾಗ ಮಾಡ್ತಯಿದ್ದೀವಿ ಅಂತ ನನ್ನ ದೃಷ್ಟಿಲಿ ನನಗ ಕಾಣಸ್ತಾಯಿದೆ ಮಕ್ಕಳಲ್ಲಿ ಒಂದು ಕ್ಯೂರ್ಯಾಸಿಟೀ ಅಥ್ವ ಒಂದು ಕುತೂಹಲ ಅನ್ನೋದು ಹೋಗ್ಬಿಟ್ಟಿದೆ ಒಂದು ಇಮ್ಯಾಜಿನೇಶನ್ ಅನ್ನೋದು ಕೂಡ ಇಲ್ಲ ಮಕ್ಕಳಲ್ಲಿ ಇಲ್ಲಿ ಏನಾಗ್ತಯಿದೆ ಒಂದು ಆ್ಯಟಮ್ ಒಳಗ ಏನಾಗ್ತಯಿದೆ ಅನ್ನೋದನ್ನ ಒಂದು ಇಮ್ಯಾಜಿನ್ ಮಾಡ್ಕೊಳಕು ಕೂಡ ಮಕ್ಕಳಿಗೆ ಆಗ್ತಾಯಿರಲ್ಲ ಹೀಗಿರುತ್ತೆ ಹೀಗಿರುತ್ತೆ ಅನ್ನೋದು ಅಷ್ಟೆ ಅವ್ರ ಹೇಳ್ತಯಿರ್ತಾರೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಕ್ಯೂರ್ಯಾಸಿಟಿನ ಕಿಲ್ ಮಾಡ್ತಯಿದೆ ನಮ್ಮ ಎಜುಕೇಶನ್ ಅಂತ ಹೇಳ್ಬೋದು ಇನ್ನೂ ಅನಕ್ಷರಸ್ಥ್ರು ಮತ್ತು ಅನಕ್ಷರಸ್ಥ್ರು ಅನ್ನೋದ್ಕಿಂತ ಶಿಕ್ಷಿತರು ಅಶಿಕ್ಷಿತ್ರ ನಡುವೆ ಏನು ಪ್ರಾಬ್ಲಮ್ಸ್ ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅಶಿಕ್ಷಿತರು ಅಂತಂದರೆ ಮೊದಲನೇಯದಾಗಿ ನಾನು ಹೇಳ್ದಂಗೆ ಅಕ್ಷರಸ್ಥ್ರು ಅಂದರೆ ಆ ಅಕ್ಷರನ ಕ ಕ ಅನಕ್ಷರಸ್ಥ್ರ್ ಆಗ್ತರೆ ಅಂದರೆ ಅಕ್ಷರನ ಕಲಿಯಕ್ಕೆ ಆಗಲ್ಲ ಅವರಿಗೆ ಓದಕ್ಕೆ ಬರಿಯೋದಕ್ಕೆ ಆಗಿರ್ಬೋದು ಬರಲಿಲ್ಲ ಅಂತಂದರೆ ಈಗಿನ ದಿನಮಾನದಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಯಾಕಂದರೆ ಎಲ್ಲಾದರು ಹೋಗ್ಬೇಕಂದ್ರೆ ನಾವು ಬೋರ್ಡ್ಸ್ನ ಓದಬೇಕು ಸೈನ್ಸ್ನ ಓದಬೇಕು ಓದಾಕ್ಕೆ ಬರಲಿಲ್ಲ ಅಂತಂದರೆ ನಮಗಲ್ಲಿ ಎಲ್ಲಿಗ ಹೋಗಬೇಕು ಏನು ಮಾಡಬೇಕು ಇನ್ನು ಗೊತ್ತಾಗದಿಲ್ಲ ಆಮೇಲೆ ಫೋನ್ಸಲ್ಲೂ ಅಷ್ಟೆ ನಾವು ಗೂಗಲ್ ಮ್ಯಾಪ್ಸ್ನ ಯೂಝ್ ಮಾಡ್ತೀವಿ ಅಥ್ವ ಫೋನ್ನ ಯೂಝ್ ಮಾಡ್ಬೇಕು ಅಂದರೂ ಕೂಡ ಮೆಸೇಜಸ್ನ ಟೈಪ್ ಮಾಡಬೇಕು ಪಿಡಿಎಫ್ಸ್ ಯೂಝ್ ಮಾಡಬೇಕು ಅಥ್ವ ಗೂಗಲಲ್ಲಿ ನಾವು ಏನೋ ಸರ್ಚ್ ಮಾಡಬೇಕು ಯುಟೂಬಲ್ಲಿ ಏನೋ ಸರ್ಚ್ ಮಾಡಬೇಕು ಫೋನಲ್ಲಿ ನನ್ನ ಏನೋ ಒಂದು ಮಾಡಬೇಕು ಅಂತಂದ್ರ ಕೂಡ ನಮ್ಗ ಅಕ್ಷರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಬರಲಿಲ್ಲ ಅಂದರೆ ಫೋನ್ನ ನಾವು ಈಗಿನ ದಿನಮಾನದಲ್ಲಿ ಫೋನ್ ತುಂಬ ಇಂಪಾರ್ಟೆಂಟ್ ಆಗ್ಬುಟ್ಟಿದೆ ನಮ್ಮ ಡೈಲಿ ಲೈಫಿಗೆ ನಾವು ಅಕಸ್ಮಾತು ಫ್ ಓದಕ್ಕೆ ಬರಿಯೋಕೆ ಬರಲ್ಲ ಅಂದರೆ ನಾವು ಫೋನ್ನ ಕೂಡ ಸರಿಯಾಗಿ ಯೂಝ್ ಮಾಡಕಾಗದಿಲ್ಲ ಅಷ್ಟೆ ಅಲ್ಲದೇ ಮತ್ತು ಒಂದು ಲೆಟರ್ನ ಬರಿಯದು ಆಗಿರ್ಬೋದು ಒಂದು ಪತ್ರ ಬರಿಯಕ್ಕೆ ಆಗಿರ್ಬೋದು ಏನಕ್ಕೆ ಆಗಲಿ ನಮಗೆ ಓದೋದು ಬರಿಯದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಹಾಗಾಗಿ ಫಸ್ಟು ನಾವೇನು ಅಕ್ಷರ್ನ ತಿಳ್ಕೋ ಅಕ್ಷರ ಬರಿಯಕೆ ಓದಕೆ ಬರಲಿಲ್ಲ ಅಂತಂದರೆ ನಮಗೆ ಬೇರೆ ಎಲ್ಲಾದುಕ್ಕು ಎಫೆಕ್ಟ್ ಆಗುತ್ತೆ ಅಂತ ಒಂದು ಎರಡನೇದು ಏನಾಗತ್ತೆ ಈಗಿನಾ ಪ್ರಾ ಒಂದು ಜನ್ರೇಷನಲ್ಲಿ ನನಗೆ ಅಥ್ವ ಈಗಿನ ಒಂದು ಏನು ಸಿಸ್ಟಮ್ ಇದೆ ಅದರಲ್ಲಿ ನಮಗೆ ಸರ್ಟಿಫಿಕೇಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಟೆಂತ್ ಸರ್ಟಿಫಿಕೇಟ್ ಆಗಿರ್ಬೋದು ಪಿ ಯು ಸಿ ಸರ್ಟಿಫಿಕೇಟ್ ಆಗಿರ್ಬೋದು ಅಥ್ವಾ ಈ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು ಪಿಜಿ ಇರ್ಬೋದು ಅಥ್ವ ಬೇರೆ ಯಾವುದೇ ಕೋರ್ಸಸ್ ಆಗಿರ್ಬೋದು ಇದರದ್ದೆಲ್ಲ ಸರ್ಟಿಫಿಕೇಟ್ಸ್ ಮಾಸ್ಟರ್ಸೂ ಅಂಡರ್ ಗ್ರಾಜುಯೇಷನು ಇದರದ್ದೆಲ್ಲ ಸರ್ಟಿಫಿಕೇಟ್ಸ್ ತುಂಬ ಇಂಪಾರ್ಟೆಂಟ್ ಆಗತ್ತೆ ನಮಗೆ ಸೊ ಹಾಗಾಗಿ ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ಬೆಕಂದರೂ ಸರ್ಟಿಫಿಕೇಟ್ಸ್ ಇದ್ಯಾ ನಿಮ್ಮ ಹತ್ತಿರ ಅಂತ ಕೇಳ್ತಾರೆ ಅಥ್ವ ಬೇರೆ ಯಾ ಏನೇ ಮಾಡ್ಬೇಕಾದರೂ ಕೂಡ ಈವನ್ ಒಂದು ಎಕ್ಸಾಮ್ ಬರಿಬೇಕಂದರೆ ಕೂಡ ಒಂದು ಎಲ್ಲಾದರೂ ಜಾಬ್ ಅಪ್ಲೈ ಮಾಡ್ಬೇಕಂದರೆ ಕೂಡ ನಮಗೆ ಸರ್ಟಿಫಿಕೇಟ್ಸ್ನ ಕೇಳ್ತಾರೆ ಇದ್ಯಾ ಅಂತ ಸೊ ಸರ್ಟಿಫಿಕೇಟ್ಸ್ ಇಲ್ಲಂದರೆ ಪ್ರಾಬ್ಲಮ್ ಆಗುತ್ತೆ ಸೊ ಆ ರೀಸನ್ಗೆ ಕೂಡ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಜುಕೇಶನ್ ನಾನು ಒಂದು ಒಂದು ಬೇಸಿಕ್ ಎಜುಕೇಶನ್ನ ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಬೇಸಿಕ್ ಎಜುಕೇಶನ್ ಅಂದರೆ ಎಲ್ಲರು ಅಂದ್ಕೊಂಡಿರೊಂಗೆ ಟೆಂತ್ ಪಿ ಯು ಅಂತಲ್ಲ ನನ್ನ ಪ್ರಕಾರ ಬೇಸಿಕ್ ಎಜುಕೇಶನ್ ಅಂದರೆ ಒಂದು ಅಂಡ್ ಅಂಡರ್ ಗ್ರಾಜುಯೇಷನ್ ಮುಗ್ಸ್ಕೊಬೇಕು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಅನ್ಸುತ್ತೆ ಸೋ ಇದೆಲ್ಲ ಒಂದು ಅಡ್ವಾನ್ಟೇಜಸ್ ಅಂತ ಹೇಳ್ಬೊದು ಮತ್ತು ಇನ್ನೊಂದು ಏನು ಅಡ್ವಾನ್ಟೇಜ್ ಅಂದರೆ ಎಜುಕೇಶನ್ ಸಿಸ್ಟಮ್ ಏನು ಮಾಡ್ಬಿಟ್ಟಿದೀವಲ್ಲವಾ ಇವಾಗ ನಾವು ಒಂದು ವೆಲ್ಲೆಸ್ಲಿ ಕಾಲದಿಂದನು ಬರ್ತಿರುವಂಥ ಒಂದು ಎಜುಕೇಶನ್ ಸಿಸ್ಟಮ್ ಏನಿದೆ ಇಂಗ್ಲೀಷವ್ರ್ದ ಎಜುಕೇಶನ್ ಸಿಸ್ಟಮ್ ಏನೋ ನಾವು ಹಾ ಏನು ಮಾಡ್ತಯಿದೀವಿ ಅಂತಂದರೆ ಆ ಮಕ್ಕಳನ್ನ ಒಂದು ಸ್ಕೂಲಲ್ಲಿ ಹಾಕ್ಬುಟ್ಟು ಇಲ್ಲಿ ಇಲ್ಲೇ ಇರ್ಬೇಕು ನೀವು ಇಲ್ಲೆ ಓದಬೇಕು ಒಂದು ನಾಲ್ಕು ಗೋಡೆಗಳ ಮಧ್ಯೆ ಬೋರ್ಡ್ ಮೇಲೆ ಬಿಳೀ ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಮೇಲೆ ವೈಟ್ ಚಾಕ್ ಯೂಸ್ ಮಾಡ್ಕೊಂಡು ಏನು ಟೀಚ್ ಮಾಡ್ತಯಿದೀವಲ್ಲ ಅಲ್ಲ ಮಕ್ಕಳಿಗೆ ತ್ರೀಡಿ ಪ್ರೊಜೆಕ್ಷನ್ ಅಂದ್ರ ಏನಂತ ಗೊತ್ತಿರಲ್ಲ ಸೊ ಆ ಥರ ಓದ್ತಾ ಇರ್ತಾರೆ ಅವರು ಒಂದು ಟೂಡಿ ಪ್ಲೇನ್ ಮೇಲೆ ಸೋ ಈ ಥರ ಏನು ಮಾಡ್ಕೊಂಡಿದೀವಲ್ಲ ಇದು ಕೂಡ ಮಕ್ಕಳ ಒಂದು ಇಮ್ಯಾಜಿನೇಶನ್ಗೆ ಒಂದು ಕ್ಯೂರ್ಯಾಸಿಟಿಗೆ ಬ್ಯಾರಿಯರ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಇದರಲ್ಲೆ ಕೂಡ ಅವ್ರ್ಗೆ ಏನು ಉಪ್ ಉಪಯೋಗ ಅಂತಂದರೆ ಅವರು ಒಂದು ಒಂದು ಪಿಯರ್ ಗ್ರೂಪ್ ಜೊತೆ ಅವ್ರ ಬೆರೆಯದನ್ನ ಕಲಿತಾರೆ ಒಂದು ನಾಲ್ಕು ನಾಲಕು ಜನ ಮಕ್ಳ ಜೊತೆ ಒಂದು ತಾವೇ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಫ್ರೆಂಡ್ಶಿಪ್ನ ಬೆಳ್ಸ್ಕೊಡೋದು ಆಗಿರ್ಬೋದು ಒಂದ್ ಎಮೋ ಎಮೋಷ್ನಲ್ ಕನೆಕ್ಷನ್ ಸೋಷಿಯ ಎಮೋಷ್ನಲ್ ಆಗಿ ಅವ್ರ್ಗೆ ಬೆಳವಣಿಗೆ ಆಗತ್ತೆ ಈ ಒಂದು ಒಂದು ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಆದರೂ ಕೂಡ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಏನು ಕಲಸ್ತಯಿದ್ದೀವಿ ಇವಾಗ ಎಜುಕೇಶನ್ ಅದು ತುಂಬಾ ಹಾನಿಕಾರಕ ಮಕ್ಕಳಿಗೆ ಯಾವ್ದ ಯಾವ ಮಗು ಸ್ಕೂಲಿಗ ಹೋಗಿ ಎಜುಕೇಶನ್ ಪಡ್ಕೊಳಲ್ಲ ಹೋಮ್ ಸ್ಕೂಲ್ ಆಗುತ್ತೆ ಆ ಮಗುಗೆ ಸೋಷಿಯಲ್ ಆ್ಯಂಗ್ಸೈಟಿ ಆಗಿರ್ಬೋದು ಅಥ್ವ ಜನ್ರ ಜೊತೆ ಬೆರಿಯದ್ರಲ್ಲಿ ಆಗಿರ್ಬೋದು ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ ಮಗು ಬೇರೆ ಮಕ್ಳ ಜೊತೆ ಓಡನಾಡದ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಳೋದು ಆಗಿರ್ಬೋದು ಆ ಮಗುಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ ಬೆಳೆಸ್ಕೊಳೋಕೆ ಆಗದಿಲ್ಲ ಸೊ ಹಾಗಾಗಿ ಈ ಒಂದು ಸಿಸ್ಟಮ್ ಅಲ್ಲಿ ಕೂಡ ನಾನು ಇದೊಂದು ಒಳ್ಳೆಯ ಔಟ್ಕಮ್ನ ನಾವು ನೋಡ್ಬೋದು ಬಟ್ ಆದರೂ ಕೂಡ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗತ್ತೆ ಅಂತಂದರೆ ಈ ಪೇರ್ ಗ್ರೂಪು ಒಂದೆ ಮೆಟಾಲಿಟಿ ಒಂದೇ ಮೈಂಡ್ಸೆಟ್ ಇಲ್ಲ ಅಂತಂದರೆ ಏನಾಗತ್ತೆ ಒಂದು ಅದ್ಯಾವುದೋ ಒಂದು ಮಗುಗ ಏನೊ ಫ್ಲಾ ಇದೆ ಅಂತಂದರೆ ಅಂದರೆ ಇವ್ರ ಒಂದ್ ಸ್ಟ್ಯಾಂಡರ್ಡಲ್ಲಿ ಆ ಮಗುಗ ಏನೊ ಫ್ಲಾ ಇದೆ ಅಂತಂದರೆ ಆ ಮಗುನ ಅವ್ರ ಏನು ಮಾಡ್ತಾರೆ ಮಗು ಅನ್ನೋದ್ಕಿಂತ ಒಂದು ಸ್ಟೂಡೆಂಟ್ನ ಏನು ಮಾಡ್ತಾರೆ ದೂರ ಇಟ್ಟು ನೋಡೋದಾಗಿರ್ಬೋದು ಅಥ್ವ ಮಗುಗೆ ಹರಾಜ್ ಮಾಡದು ಆಗಿರ್ಬೋದು ಮಾಡೋದು ಇದೆಲ್ಲ ಕಾಣ್ಸತ್ತೆ ಸೊ ಈ ಒಂದು ವಿಚಾರದಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಆ್ಯಝ ಆ್ಯಝ ರೆಸ್ಪಾನ್ಸಿಬಲ್ ಅಡಲ್ಟ್ಸ್ ಆಗಿ ಅಂತ ನನಗೆ ಫೀಲ್ ಆಗತ್ತೆ ಇದೆಲ್ಲ ನಮ್ಮ ಎಜುಕೇಶನ್ ಸಿಸ್ಟಮ್ ಒಳಗಡೆ ಏನು ಫ್ಲಾಸ್ ಇದೆ ಅಂತ ನೋಡೋಕೆ ಹೋದರೆ ಇದೆಲ್ಲ ಕಾಣ್ಸತ್ತೆ ಅಂದರೆ ಇನ್ನು ಏನು ಇಂಪ್ರುಮೆಂಟ್ ಆಗ್ಬೋದು ಅಂತಂದರೆ ಬೇರೆ ಬೇರೆ ಥರ ಲೈಫ್ ಸ್ಕಿಲ್ಸ್ ಆಗಿರ್ಬೋದು ತಗೊಂಬರಬೇಕು ನಾವು ಎಜುಕೇಶನ್ ಅಲ್ಲಿ ಗೇಮ್ಸು ಸ್ಪೋರ್ಟ್ಸ್ಗೆ ತುಂಬ ಹೊತ್ತ್ ಕೊಡಬೇಕು ಹೆಲ್ತ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಗೆ ಹೊತ್ತು ಕೊಡಬೇಕು ಆಮೇಲೆ ನೆಸ್ಸೆಸರಿ ಸ್ಕಿಲ್ಸ್ ಆಗಿರುವಂಥ ಸ್ವಿಮ್ಮಿಂಗು ಅಥ್ವ ಸೆಲ್ಫ್ ಡಿಫೆನ್ಸ್ ಇದನ್ನೆಲ್ಲ ತುಂಬ ಪ್ರಾಪರ್ ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾಕಂದರೆ ಇದು ಡೈಲಿ ಲೈಫ್ ಸ್ಕಿಲ್ಸ್ ಇದೆ ಒಂದು ವುಮೆನ್ಗೆ ಅಥ್ವ ಮೆನ್ ಆದರು ಆಗಲಿ ವುಮೆನ್ ಆದರೂ ಆಗಿರ್ಬೋದು ಯಾವುದೇ ರೀತಿ ಹರಾಝ್ಮೆಂಟ್ ಒಳಗಾಗಿರ್ಬಾರದು ಅಂದರೆ ನಮ್ಮ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂಥ ಸೆಲ್ಫ್ ಡಿಫೆನ್ಸ್ ನಮಗೆ ಗೊತ್ತಿರಬೇಕು ಸೋ ಇದನ್ನೆಲ್ಲ ನಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳ್ಕೊಟ್ಟರೆ ಸೋ ನಮ್ಮ ಲೈಫ್ ಈಝಿಯರ್ ಆಗತ್ತೆ ಸೊ ಇದನ್ನೆ ನಾವು ಮುಖ್ಯವಾಗಿ ಸ್ಕೂಲಲ್ಲಿ ಕಾಲೇಜಸಲ್ಲಿ ಕಲಿಯಬೇಕು ಅಂತ ನನಗೆ ಅನ್ಸತ್ತೆ ಆಮೇಲೆ ಈ ಥರ ತುಂಬಾ ಫ್ಲಾಸ್ ಇದೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೆಲ್ಲ ಓವರ್ಕಮ್ ಮಾಡಿ ಬರಬೇಕು ಅಂತ ಬಟ್ ಎಟ್ ದ ಸೇಮ್ ಟೈಮ್ ಎಜುಕೇಶನ್ ಇಲ್ಲ ಅಂದರೆ ಪ್ರಾಬ್ಲಮ್ ಏನಾಗತ್ತೆ ಅಂತ ನಾವು ನೋಡುದರೆ ಒಂದು ಲಿಟ್ರಸಿ ಪ್ರಾಬ್ಲಮ್ ನಾನು ಹೇಳದೇ ಇನ್ನೊಂದು ಏನಂತಂದರೆ ಈ ಸ್ಕೂಲ್ ಸ್ಕೂಲಿಂಗ್ ಅಥ್ವ ನಾವೇನು ಸ್ಕೂಲಿಂಗ್ ಸಿಸ್ಟಮ್ ಇದೆಯಲ್ಲ ಈ ಸಿಸ್ಟಮ್ ಅಂಡರ್ ಹೋಗಲಿಲ್ಲ ಅಂದರೆ ಸರ್ಟಿಫಿಕೇಟ್ ಸಿಗದಿಲ್ಲ ಅದು ಒಂದು ಹೇಳ್ದೆ ಜಾಬ್ಸ್ ಆಗಿರ್ಬೋದು ಬೇರೆ ಏನಕ್ಕೆ ಆಗಿರ್ಬೋದು ತುಂಬ ಪ್ರಾಬ್ಲಮ್ ಆಗತ್ತೆ ಇನ್ನೊಂದು ಏನಂದರೆ ಬೆರಿಯಾಕೆ ಆಗಲ್ಲ ಬೇರೆ ಮಕ್ಳ ಜೊತೆ ಮುಂದೆ ಕೂಡ ಆಗಿರ್ಬೋದು

ನಮ್ಮ ನಮ್ಗ ಒಂದಿಷ್ಟು ಸೆನ್ಸಟೈಸ್ ಆಗಬೇಕಿರುತ್ತೆ ಈ ಕೆಲವೊಂದು ಸೋಷಿಯಲ್ ಇಶ್ಯುಸ್ ಬಗ್ಗೆ ಕಾಸ್ಟ್ ಸಿಸ್ಟಮ್ ಆಗಿರ್ಬೋದು ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು ಚೈಲ್ಡ್ ಲೇಬರ್ ಆಗಿರ್ಬೋದು ಅಥ್ವ ಬೇರೆ ಬೇರೆ ಈ ಥರ ಸೋಷಿಯಲ್ ಇಶ್ಯುಸ್ ಬಗ್ಗೆ ನಾವು ಸೆನ್ಸೆಟೈಸ್ ಆಗಬೇಕಾಗತ್ತೆ ಅದೇ ಏನಾಗ್ಬಿಡತ್ತೆ ಅಂದರೆ ನಾವು ನಾವು ಏನಾದರು ಸ್ಕೂಲಿಗ ಹೋಗಿಲ್ಲ ಅಥ್ವ ಕರೆಕ್ಟಾಗಿ ಒಂದು ಸಿಸ್ಟಮ್ ಅಲ್ಲಿ ಕಲ್ತಿಲ್ಲ ಅಂತಂದರೆ ಇಂಥ ಸಿಚು ಇಂಥ ಸೋಷಿಯಲ್ ಇಶ್ಯುಸ್ ಬಗ್ಗೆ ನಮಗೆ ಅಷ್ಟು ನಾಲೇಜ್ ಇರೋದಿಲ್ಲ ಅಂದರೆ ಒಂದು ಪ್ರಾಪರ್ ಗೈಡೆನ್ ಗೈಡೆಡ್ ಆಗಿ ನಮ್ಗ ಈ ಥರ ನಾಲೇಜ್ ಸಿಗದಿಲ್ಲ ನಮಗೆ ಏನಾಗ್ಬಿಡತ್ತೆ ಅಂದರೆ ಈಗ ಆಲ್ರೆಡಿ ಸ್ಟೆರಿಯೊಟಿಫಿಕಲ್ ಥಿಂಗ್ಸ್ ಏನೇನು ಇದೆ ಅದನ್ನೆಲ್ಲ ನಾವು ಆಲ್ರೆಡಿ ನಾರ್ಮಲೈಝ್ ಮಾಡ್ಕೊಂಬಿಟ್ಟಿದ್ದೀವಿ ಇದನ್ನೆಲ್ಲ ಆಲ್ರೆಡಿ ನಮ್ಮ ಸಿಚ್ ನಮ್ಮ ನಮ್ಮ ಒಂದು ಸೊಸೈಟಿಯಲ್ಲಿ ಇದೆ ಅಂತ ಯಾವ ಥರ ಅಂತಂದರೆ ಈಗ ಜಂಡರ್ ಪ್ಯಾಟ್ರಿಯಾರ್ಕಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು ಪ್ಯಾಟ್ರಿಯಾರ್ಕಿ ಆಲ್ರೆಡಿ ನಮ್ಮ ಬ್ಲಡ್ಡಲ್ಲೆ ಇದೆ ನಾವು ಮೆ ಮೆನನ್ನ ಕಾಣೊ ರೀತಿ ವುಮೆನನ್ನ ಕಾಣೋ ರೀತಿ ತುಂಬ ಡಿಫೆರೆಂಟ್ ಆಗಿ ನೋಡ್ತಯಿದ್ದೀವಿ ಬಟ್ ಈಗ ಆಲ್ರೆಡೀ ಇರುವಂಥ ಸಿಸ್ಟಮ್ನ ನಾವು ಆಲ್ರೆಡಿ ಅಸ್ಸೆಪ್ಟ್ ಮಾಡ್ಕೊಂಬಿಟ್ಟರೆ ಚೇಂಜಸ್ ತರಕ್ಕಾಗಲ್ಲ ಈಗ ಒಂದು ಸ್ಕೂಲಿಗ ಹೋದಾಗ ನಮಗೆ ಅಲ್ಲಿ ಲರ್ನಿಂಗ್ಸ್ ಆಗತ್ತೆ ಪ್ಯಾಟ್ರಿಯಾರ್ಕಿ ಅಂದರೆ ಏನು ಜಂಡರ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು ಫಿಮೇಲ್ ಫಿಟಿಸೈಡ್ ಯಾಕೆ ಆಗ್ತಾಯಿದೆ ಸೊ ಈ ಥರದೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋದರೆ ನಮ್ಗ ಅಲ್ಲೇನ್ ಗೊತ್ತಾಗತ್ತೆ ಅಂದರೆ ಜಂಡರ್ ಡಿಸ್ಕ್ರಿಮಿನೇಷನ್ ಯಾ ಯಾ ಲೆವೆಲ್ಗೇ ಇದೆ ನಮ್ಮ ಕಂಟ್ರಿನಲ್ಲಿ ಅನ್ನೋದನ್ನ ನಾವು ಆ ಸೆನ್ಸೆಟೈಝೇಷನ್ ಬಂದ ಮೇಲೆ ಅಬ್ಸರ್ವ್ ಮಾಡಿದರೆ ತುಂಬ ಡ್ರಾಸ್ಟಿಕ್ ಚೇಂಜಸ್ಸೇ ಬರತ್ತೆ ನಮ್ಮಲ್ಲಿ ಸೊ ಈ ಥರದೆಲ್ಲ ಬರಬೇಕು ಒಂದು ಸ್ಟೂಡೆಂಟ್ಗೆ ಒಂದು ಮಗುಗೆ ಅಂತಂದರೆ ಆ ಮಗು ಸ್ಕೂಲಿಗೆ ಹೋಗಿ ಕಲಿಯಬೇಕು ಒಂದು ಗೈಡೆನ್ಸ್ ಅಂಡರಲ್ಲಿ ಕಲ್ತಾಗ ಮಾತ್ರ ಇದೆಲ್ಲ ಆ ಮಗುಗೆ ನೀಟಾಗ ಅರ್ಥ ಆಗಾಕೆ ಸಾಧ್ಯ ಆಗತ್ತೆ ಇನ್ನೂ ಸೆನ್ಸೆಟೈಝೇಷನ್ ಆಗಕೋಸ್ಕರ ಸ್ಕೂಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸತ್ತೆ ಆಮೇಲೆ ಸ್ಕೂಲ್ಸ್ ಅಲ್ಲಿ ಈ ಕಲ್ಚರಲ್ ಆಗಿರ್ಬೋದು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು ಡ್ಯಾನ್ಸು ಮ್ಯೂಸಿಕ್ಕು ಸೊ ಈ ಥರದೆಲ್ಲ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಕೂಡ ಮಗುಗೆ ಒಂದು ಎಕ್ಸ್ಪೋಷನ್ನ ಕೊಡ್ತಾರೆ ಸ್ಕೂಲಲ್ಲಿ ಸೋ ಹಾಗಾಗಿ ಮಗುಗೆ ಏನೇನು ಇದೆ ಏನೇನು ಕಲಿಬೋದು ಏನೇನು ತಿಳ್ಕೊಬೋದು ಅಂತ ನಾವು ನೋಡೋಕು ಕೂಡ ಈ ಎಲ್ಲ ಒಂದು ಒಪ್ಪೋರ್ಚುನಿಟಿ ಎಕ್ಸ್ಪೋಝರ್ ಕೂಡ ತುಂಬ ಹೆಲ್ಪ್ಫುಲ್ ಆಗತ್ತೆ ಒಂದು ಸ್ಟೂಡೆಂಟ್ಗೆ ಅದೇ ಸ್ಕೂಲಿಂದ ದೂರ ಉಳ್ದ ಬಿಡ್ತಾರೆ ಅಂದರೆ ಅವರಿಗೆ ಒಂದು ಈ ಥರ ಎಕ್ಸ್ಪೋಝರ್ಸ್ ಆಗದಿಲ್ಲ ಸೊ ಆ ಮಗು ಏನಾಗತ್ತೆ ಹಿಂದೆ ಉಳ್ದ ಬಿಡತ್ತೆ ಇನ್ನು ಒಪ್ಪೋರ್ಚುನಿಟೀಸ್ ಕೂಡ ಅಷ್ಟೆ ಸ್ಟೇಜಲ್ಲೀ ಪರ್ಫಾರ್ಮ್ ಮಾಡಾಕೆ ಅಥ್ವ ಎಲ್ಲಾನು ಮುಂದೆ ಫೇಸ್ ಮಾಡಾಕೆ ಎಲ್ಲಾನು ಫೇಸ್ ಮಾಡಿ ಮಾತಾಡೋಕೆ ಸೊ ಈ ಥರದೆಲ್ಲ ತುಂಬ ಒಪ್ಪೋರ್ಚುನಿಟೀಸ್ ಸ್ಕೂಲ್ಸಲ್ಲಿ ಸಿಗತ್ತೆ ಅದೇ ಮನೇಲೆ ಇದೀನಿ ನಾನು ಓದ್ತಾಯಿಲ್ಲ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಅಂತಂದರೆ ಈ ಒಂದು ಎಕ್ಸ್ಪೀರಿಯೆನ್ಸಸ್ಯಿಂದ ತುಂಬ ದೂರ ಉಳ್ಕೊಂಬಿಡ್ತಾರೆ ಯುತ್ಸು ಅಂತ ಹೇಳ್ಬೋದು ಇನ್ನೂ ಪ್ರಾಬ್ಲಮ್ ಏನು ಆಗ್ಬೋದು ಅಂದರೆ ಈ ಸ್ಕೂಲಿಂದ ಕಾಲೇಜಸ್ಯಿಂದ ಡ್ರಾಪಾಗಿ ಕೆಲ್ಸಕ್ಕೆ ಹೋಗೋರು ಅಥ್ವ ಮದುವೆ ಆಗಿ ಹೋಗೊರಿಗೆಲ್ಲ ತುಂಬ ಪ್ರಾಬ್ಲಮ್ಸ್ ಮುಂದೆ ಫೇಸ್ ಮಾಡ್ತಾರೆ ಹೇಗೆ ಅಂತಂದರೆ ಈಗ ಸ್ಕೂಲಿಂದ ಕಾಲೇಜಸ್ಯಿಂದ ಡ್ರಾಪಾಗಿ ಕೆಲ್ಸಕ್ಕೆ ಹೋಗ್ತಾಯಿರ್ತಾರೆ ಬಟ್ ಆ ಒಂದು ಮಾಡೋ ಕೆಲಸಕ್ಕೆ ಒಂದು ವ್ಯಾಲ್ಯೂನೆ ಇರದಿಲ್ಲ ಯಾಕಂದರೆ ಅವರು ಯ್ಯುಸುವಲಿ ಮ್ಯಾನ್ಯುವಲ್ ಆದಂಥ ಕೆಲಸಗಳನ್ನ ಮಾಡ್ತಾಯಿರ್ತಾರೆ ಅವರು ತಮ್ಮ ಬುದ್ಧಿನ ಉಪಯೋಗಿಸಿ ಅಥ್ವ ಏನೇ ಮಾಡಲಿ ಇರದಿಲ್ಲ ಅದಕ್ಕೊಂದು ಪ್ರಾಪರ್ ಆದಂಥ ಕ್ವಾಲಿಫಿಕೇಷನ್ ಇರೋದಿಲ್ಲ ಅವ್ರೇನು ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೊಂದು ಶ್ರದ್ಧೆ ಇರೋದಿಲ್ಲ ಆಮೇಲೆ ಅವ್ರ್ಗೆ ಫೈನಾನ್ಷಿಯಲ್ ಎಜುಕೇಶನ್ ಇರದಿಲ್ಲ ಅಂದರೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಹೆಂಗ ಮಾಡ್ಬೇಕ್ ಅನ್ನದಾಗಿರ್ಬೋದು ಅಥ್ವಾ ಫ್ಯಾಮಿಲಿ ಪ್ಲಾನಿಂಗ್ ಆಗಿರ್ಬೋದು ಅಥ್ವಾ ಕ ಖರ್ಚು ವೆಚ್ಚಗಳನ್ನ ಹೇಗೆ ನಿಭಾಯ್ಸ್ಬೇಕು ಅನ್ನೊದಾಗಿರ್ಬೋದು ಸೇವಿಂಗ್ಸ್ ಮಾಡೋದಾಗಿರ್ಬೋದು ಫ್ಯುಚರಿಗ ಹೆಂಗ ಪ್ಲ್ಯಾನ್ ಮಾಡ್ಬೋದು ನಾವು ಈ ಥರದೆಲ್ಲ ಇಂಪಾರ್ಟೆಂಟ್ ತಿಂಗ್ಸ್ ನಾವು ಸ್ಕೂಲಿಂದ ಕಲಿತೀವಿ ಕಾಲೇಜಸ್ಯಿಂದ ಕಲಿತೀವಿ ಇದೆಲ್ಲ ಅವ್ರ್ಗೆ ಲೈಫಲ್ಲಿ ಬರದಿಲ್ಲ ಆಮೇಲೆ ಸೆಕ್ಸ್ ಎಜುಕೇಶನ್ ಆಗಿರ್ಬೋದು ಅಥ್ವ ಬೇರೆ ಬೇರೆ ರೀತಿ ನಾವು ಹೇಗೆ ಡೈಲಿ ಲೈಫಲ್ಲಿ ಏನೇನು ಇಂಪಾರ್ಟೆಂಟ್ ಆಗತ್ತೆ ಇದನ್ನೆಲ್ಲ ನಾವು ಸ್ಕೂಲ್ಸ್ಯಿಂದ ಟೆಸ್ಟ್ಬುಕ್ಸ್ಯಿಂದ ಕಲಿತೀವಿ ಟೀಚರ್ಸ್ಯಿಂದ ಕಲಿತೀವಿ ಇದೆಲ್ಲ ಮಕ್ಕಳಿಗೆ ಅಥ್ವ ಯೂತ್ಸಿಗೆ ಬರದೆಯಿಲ್ಲ ನಾವು ಸ್ಕೂಲು ಕಾಲೇಜಸ್ನ ಅಟೆಂಡ್ ಮಾಡಲಿಲ್ಲ ಅಂತಂದರೆ ಇನ್ನೂ ಸ್ಕೂಲ್ನ ಬಿಟ್ಬಿಟ್ಟೂ ಮದುವೆ ಆಗಿ ಹೋದವರೆಲ್ಲ ತುಂಬ ಪ್ರಾಬ್ಲಮ್ನ ಅನ್ಭೌಸ್ತಿರ್ತಾರೆ ರೀಸೆಂಟ್ಲಿ ನನ್ನ ಫ್ರೆಂಡ್ ಒಬ್ಬಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಕಾಲೇಜ್ ಬಿಟ್ಟು ಹೋಗ್ಬಿಟ್ಟಳು ಸೊ ಈಗ ಅವಳು ಚೆನ್ನಾಗೆ ಇದಾಳೇನೊ ಹ್ಯಾಪಿಯಾಗೆ ಇದ್ದಿರ್ಬೋದು ಬಟ್ ಅವ್ಳ್ಗೆ ಮುಂದೆ ಎಜುಕೇಶನ್ಗೆ ಪ್ರಾ ಐ ಎ ಎಸ್ ಆಫೀಸರ್ ಆಗ್ಬೇಕು ಅಂತ ಕನ್ಸು ಇಟ್ಕೊಂಡೋಳು ಈ ಥರ ಮನೆಬಿಟ್ಟು ಹೋದ್ಮೇಲೆ ಅವಳಿಗೆ ಈಗ ಏನೊ ಓದುಸ್ತಾಯಿದ್ದಾರೆ ಸದ್ಯ ಮುಂದೆ ಅವ್ರ ಓದ್ಸ್ಲಿಲ್ಲ ಅಂದರೆ ಕಾಲೇಜ್ ಬಿಡ್ಸ್ಬಿಟ್ರು ಮುಂದೆ ಅವಳು ಕಾಲೇಜ್ಗೆ ಹೋಗಲಿಲ್ಲ ಮಕ್ಕಳು ಮರಿ ಅಂತೇಳ್ಬಿಟ್ಟು ಗಂಡ ಮಕ್ಕಳು ಮರಿ ಅಂತ ಇದ್ಬಿಟ್ಲು ಅಂತಂದರೆ ಅವ್ಳ ಯಾವುದೇ ರೀತಿ ಲೈಫಲ್ಲಿ ಸಕ್ಸೀಡ್ ಆಗಾಕೆ ಅಚೀವ್ಮೆಂಟ್ ಮಾಡಾಕೆ ಚಾನ್ಸೆಯಿಲ್ಲ ಸೊ ಹಾಗಾಗಿ ಎಜುಕೇಶನ್ ಅನ್ನೋದು ಒಂದೂ ಜಸ್ಟ್ ಒಂದು ಲಿಟ್ರೆಸಿ ಅನ್ನೋದ್ಕಿಂತ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡತ್ತೆ ಲೈಫ್ನ ಹೇಗೆ ಫೇಸ್ ಮಾಡಬೇಕು ಯಾವುದೇ ಸಿಚುವೇಶನ್ ಬಂದರೂ ಅದನ್ನ ನಾನು ಹೇಗೆ ಓವರ್ಕಮ್ ಮಾಡಬೇಕು ಇದ್ನೆಲ್ಲ ಹೇಳ್ಕೊಡೋದು ಕೂಡ ಎಜುಕೇಶನ್ ಅಂತನ್ಸತ್ತೆ ಸೊ ಯಾರು ಎಜುಕೇಶನ್ನ ಕಲಿತಿಲ್ಲ ಯಾರು ಓದ್ತಾಯಿಲ್ಲ ಯಾರು ಬರಿತಯಿಲ್ಲ ಅವು ಅವರಿಗೆ ಇದೆಲ್ಲ ಇದೆಲ್ಲದರಿಂದ ತುಂಬ ದೂರ ಉಳ್ದ ಬಿಟ್ಟಿರ್ತಾರೆ ಅನ್ಸತ್ತೆ ಬೇಸಿಕ್ ನನ್ಗ ಒಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕು ಆಧಾರ್ ಕಾರ್ಡ್ ಬೇಕು ಪಾಸ್ಬುಕ್ ಬೇಕು ಅಥ್ವ ಕಾಸ್ಟ್ ಸರ್ಟಿಫಿಕೇಟ್ಸ್ ಏನೇ ಬೇಕು ಏನೆ ಮಾಡ್ಸ್ಕೊಬೇಕು ಅಂತಂದರೂ ಕೂಡ ನಮ್ಗ ಅದು ಅರಿವಿಗೆ ಬರಲ್ಲ ನನ್ಗ ಎಜುಕೇಷನ್ ಇಲ್ಲ ನನ್ಗ ಏನು ಗೊತ್ತಿಲ್ಲ ಅಂದರೆ ಇದ್ನ ಹೆಂಗ ಮಾಡ್ಬೇಕು ರೀ ಹೆಬ್ಬೆಟ್ಟು ಎಲ್ಲಿ ಒತ್ಬೇಕು ರೀ ಅನ್ನೋದನ್ನ ಹೇಳ್ಕೊಂಡು ಓಡಾಡ್ತೀವಿ ಅಷ್ಟೆ ಬಿಟ್ಟರೆ ನಮಗೆ ಏನು ನಮ್ಮ ಒಂದು ಸರ್ವೈವಲ್ಗೆ ನಮ್ಗ ಏನೇನು ಬೇಕು ಅನ್ನೋದು ಕೂಡ ನಮ್ಗ ಅರಿವಿಗ ಬರಲ್ಲ ಇನ್ನೂ ಎಜುಕೇಶನ್ಯಿಂದ ನಾವು ರೆವೆಲ್ಯುಷನ್ ಆಗಿರೋದ್ನ ನಾವು ನೋಡ್ಬೋದು ಎಲ್ಲ ಫೀಲ್ಡ್ಸ್ ಅಲ್ಲು ಆಗಿರ್ಬೋದು ಈಗ ಫಾರ್ ಎಗ್ಸಾಂಪಲ್ ಸೈನ್ಸ್ ಫೀಲ್ಡಲ್ಲಿ ಅಂತು ಎಜುಕೇಶನ್ ತುಂಬ ರೆವೆಲ್ಯೂಶನ್ ಆಗಿದೆ ಏನಾಗಿದೆ ಬೇರೆ ಬೇರೆ ಥರ ಕ್ಯೂರಿಯಸ್ ಕೋಷನ್ಸ್ಯಿಂದ ಏನಾಗತ್ತೆ ಅಂದರೆ ಹೊಸ ಒಂದು ಬ್ರಾಂಚ್ ಆಫ್ ಸೈನ್ಸೆ ಹುಟ್ಕೊಂಬಿಡತ್ತೆ ಸೊ ಇದನ್ನೆಲ್ಲ ನಾವು ನೋಡಿದೀವಿ ನಮ್ಮ ಹಿಸ್ಟ್ರಿಯಲ್ಲಿ ಈಗ ಐಸ್ಯಾಕ್ ನ್ಯೂಟನ್ ತಲೆ ಮೇಲೆ ಆ್ಯಪಲ್ಲಿ ಬಿದ್ದಿದ್ದರಿಂದ ಇಡೀ ಕ್ಲಾಸಿಕಲ್ ಮೆಕ್ಯಾನಿಕ್ಸೆ ಬಂದಿರೋದ್ನ ನಾವು ನೋಡಿದ್ದೀವಿ ಅಥ್ವ ಈಗ ಫೋಟೋ ಎಲೆಟ್ರಿಕ್ ಎಫೆಕ್ಟ್ಯಿಂದ ಕ್ವಾಂಟ ಕ್ವಾಂಟ ಪಾಟಿಕಾಲ್ಸ್ಯಿಂದ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸೆ ಸೃಷ್ಟಿ ಆಗಿರೋದನ್ನ ನಾವು ನೋಡಿದ್ದೀವಿ ಸೊ ಇದೆಲ್ಲ ಜಸ್ಟ್ ಒಂದು ಕೋಷನ್ಯಿಂದ ಬಂತ ಅಥ್ವ ಕೋಷನ್ಗೆ ಅವರು ಹೇಗೆ ಸ್ಪಂದ್ಸದ್ರು ಅದನ್ನ ಅವರು ಎಜುಕೇಶನ್ ತ್ರೂ ಹೇಗ ಅದನ್ನ ಅವರು ತಗೊಂಡು ಹೋದರು ಅನ್ನೋದನ್ನ ನಾವು ನೋಡಿರ್ಬೋದು ಸೊ ಈ ರೀಝನ್ಯಿಂದ ಕೂಡ ಅದೆ ರೆವೆಲ್ಯೂಶನ್ನೆ ಆಯಿತು ಆ ಫೀಲ್ಡಲ್ಲಿ ಇನ್ನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೋಡಿದರೆ ಅವರು ಒಂದು ತಳ ಸಮುದಾಯ ಅಂತ ಅನ್ಸ್ಕೊಂಡು ಅನ್ಟಚೇಬಲ್ಸ್ ಅಂತ ದೂರಿಂದ ದೂರ ಉಳ್ಸ್ಕೊಂಡಂಥ ಒಂದು ಸಮುದಾಯದವರು ಅವರಿಗೆ ಓದು ಬರಹ ಬಂದ್ಮೇಲೆ ಅವ್ರ ಹೇಗೆ ತಮ್ಮನ ತಾವು ಸೆನ್ಸೆಟೈಸ್ ಮಾಡ್ಕೊಂಡು ಒಂದು ಇಡೀ ಕಮ್ಯೂನಿಟಿನೆ ಮೇಲೆ ತಗೊಂಬರಕೆ ಮುಂದೆ ಹೋರಾಟ ಮಾಡ್ತಾರೆ ಅಂಥವ್ರು ಇಡೀ ನಮ್ಮ ಇಂಡಿಯಾಕೆ ಬೇಕಾದಂತಹ ಒಂದು ಕಾನ್ಸ್ಟಿಟ್ಯೂಶನ್ನ ಬರಿತಾರೆ ಅಂತಂದರೆ ಎಜುಕೇಶನ್ಗೆ ಇರೊ ಪವರ್ ಅದು ಅಂದರೆ ಎಲ್ಲಿ ನಾವು ಲ್ಯಾಕ್ ಆಫ್ ಒಪ್ಪೋರ್ಚುನಿಟೀಸ್ ಆಗುತ್ತೆ ಅಲ್ಲಿ ನಾವು ಎಜುಕೇಶನ್ನ ತಗೊಂಬಂದು ನಮ್ಗ ಬೇಕಾದಂಥ ಒಪ್ಪೋರ್ಚುನಿಟೀಸ್ನ ನಾವು ಪಡ್ಕೊಬೋದು ಎಜುಕೇಶನ್ ಅನ್ನೊದೊಂದು ಜಸ್ಟ್ ಒಂದು ಒಂದು ಸ್ಕಿಲ್ ಅಲ್ಲ ಅದು ಒಂದು ವೆಪನ್ ಅಂತ ಅಂತ ಹೇಳ್ಬೋದು ನಾವು ಹೇಳ್ತೀವಿ ಒಂದು ಕನ್ನಡ್ದಲ್ಲಿ ಮಾತು ಪೆನ್ನು ಅನ್ನೋದು ಖಡ್ಗಕಿಂತ ಹರಿತವಾದದು ಅಂತ ಯಾಕಂದರೆ ಪೆನ್ಗಳಿಂದ ಬರ್ದಿದ್ದು ಚಾಕು ಚುಚ್ಚದ್ಕಿಂತ ಹೆಚ್ಚು ಹರಿತವಾಗಿ ಚುಚ್ಚತ್ತೆ ಅಂತ ನನ್ಗ ಅನ್ಸತ್ತೆ ಸೊ ಹಾಗಾಗಿ ಎಜುಕೇಶನ್ಗ ಇರೊ ಪವರ್ನ ನಾವು ಅಂಡರೆಸ್ಟಿಮೇಟ್ ಮಾಡಕ್ಕಾಗದಿಲ್ಲ ಬದುಕಲ್ಲಿ ಯಾವೆಲ್ಲ ಥರದ ಸಂಗತಿಗಳನ್ನ ಮಿಸ್ ಮಾಡ್ಕೊಳ್ತಾರೆ ಅನಕ್ಷರಸ್ಥರು ಅಂತ ನಾನು ಹೇಳ್ದೆ ಒಂದು ಯಾವ ಥರ ಲಿಟ್ರೆಸಿ ಇಲ್ಲಂದರೆ ಅವ್ರ್ಗ ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅಥ್ವ ಇದೆಲ್ಲ ನಾವು ನೋಡಿದ್ವಿ ಈಗ ನಮ್ಮ ಡೈಲಿ ಲೈಫಿಗೆ ಇರುವಂಥ ಫೋನ್ ಕೂಡ ಅದಕ್ಕೆ ಯೂಸ್ ಮಾಡಕಾಗಲ್ಲ ಕಂಪ್ಯೂಟರ್ಸ್ನ ಯೂಸ್ ಮಾಡಕಾಗಲ್ಲ ಬೇಕು ಬೇಕಾದಂಥ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ನಮಗೆ ಸಿಗಲ್ಲ ಅಕಸ್ಮಾತು ನಾವು ಅಕ್ಷರ ಪಡ್ಕೊಳ್ಲಿಲ್ಲ ಅಂದರೆ ನಮಗ ಡೈಲಿ ನ್ಯೂಸ್ ಏನು ಬರತ್ತೆ ಅದು ಕೂಡ ಓದಾಕೆ ಆಗಲಿಲ್ಲ ಅಂತಂದರೆ ಪ್ರಾಬ್ಲಮ್ಪ ಆಗತ್ತೆ ಅಂದರೆ ಓದಾಕೆ ಆಗಿಲ್ಲ ಅಂದರೆ ನಾವು ಒಂದು ನ್ಯೂಸ್ಪೇಪರ್ ಓದಿ ನಮ್ಗ ಡೈಲಿ ಏನಾಗ್ತಿದೆ ಅನ್ನೋದನ್ನ ನಾವು ತಿಳ್ಕೊಳಾಕೆ ಆಗದಿಲ್ಲ ಆಮೇಲೆ ಈವನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಬಂದಾಗಲೂ ಕೂಡ ನಾವು ಅನಕ್ಷರಸ್ಥರಾದ್ರೆ ತುಂಬ ವಿಚಾರಗಳನ್ನ ತಿಳ್ಕೊಳಾಕೆ ಕಷ್ಟ ಆಗತ್ತೆ ಆಮೇಲೆ ಈವನ್ ಬುಕ್ಸ್ ಕೂಡ ಬುಕ್ಸ್ ಈಸ್ ಈಸ್ ಅ ನಾಟ್ ಓನ್ಲಿ ದ ಸೋರ್ಸ್ ಆಫ್ ಎಂಟಟೈನ್ಮೆಂಟ್ ಅದು ಬರಿ ಒಂದು ಎಂಟಟೈನ್ಮೆಂಟ್ ಸೋರ್ಸ್ ಅಂತ ಅಷ್ಟೆ ಹೇಳಲ್ಲ ಅದು ಒಂದು ಈಗ ಸೆನ್ಸೆಟೈಸೇಷನ್ ಅಂತ ನಾನು ಏನು ಹೇಳ್ತಾಯಿದ್ದೆ ಅದು ಆಗ್ಬೇಕು ಅಂದರೆ ಬುಕ್ಸ್ಗಳನ್ನ ಓದಬೇಕು ನಾವು ಲಿಟ್ರೇಚರ್ನ ಓದಬೇಕು ಅವಾಗ ಮಾತ್ರ ಒಂದು ಸೆನ್ಸೆಟೈಸೇಷನ್ ನಮ್ಮಲ್ಲಿ ಬರತ್ತೆ ಆ ಅದು ಆಗ್ಬೇಕಂದರೆ ಕೂಡ ನಮಗೆ ಅಕ್ಷರದ ಇಂಪಾರ್ಟೆನ್ಸ್ ತುಂಬ ಇರತ್ತೆ ಆಮೇಲೆ ಬುಕ್ಸ್ ಅನ್ನೋದು ಒಂದು ನಾಲೇಜಿನ ಸೋರ್ಸ್ ಒಂದು ಜ್ಞಾನದ ಸೋರ್ಸ್ ಆ ಜ್ಞಾನ ಕೂಡ ನಮ್ಮಲ್ಲಿ ಇಲ್ದಂಗ ಆಗ್ಬಿಡತ್ತೆ ಸೊ ಇದನ್ನ ಅಪಾರ್ಟಾಗ ನೋಡದ್ರೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಹೆಂಗ ಎಫೆಕ್ಟ್ ಆಗತಂದರೆ ನಾನು ಹೇಳ್ದಂಗೆ ಮದುವೆ ಆಗಿ ಓಗ್ಬಿಡೋದು ಅದಕ್ಕೆ ಕೆಲಸ ಕೆಲಸ ಮಾಡ್ಕೊಳ್ತಾ ಓದದ್ನ ಬಿಟ್ಬಿಟ್ಟೆ ಅಂದರೆ ನನ್ನ ಲೈಫಲ್ಲಿ ಏನು ಅಚೀವ್ ಮಾಡಕಾಗದಿಲ್ಲ ನಾನು ಯಾವುದೇ ರೀತಿ ಮುಂದುವರಿಯಕ್ಕೆ ಆಗದಿಲ್ಲ ಆ ಒಂದು ನನ್ಗ ಬೇಕಾಗಿರುವಂಥ ನೆಸ್ಸೆಸ್ಸರಿ ಸರ್ಟಿಫಿಕೇಟ್ ಕೂಡ ನನಗೆ ಸಿಗದಿಲ್ಲ ನಾನು ಏನಾಗ್ಬಿಡ್ತೀನಿ ಅಂತಂದರೆ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ನೈ ಒಂದು ಕೆಲಸ ಮಾಡ್ಕೊಂಡು ನಾನು ದ ನನ್ನ ದಿನ ಆಹಾರಕೋಸ್ಕರ ಕೆಲಸ ಮಾಡ್ಕೊಳ್ತಾ ಇರೋವಂಥ ಪರಿಸ್ಥಿತಿ ಬಂದ್ಬಿಡತ್ತೆ ಸೊ ಅವಾಗ ನನಗೆ ಯಾವುದೇ ನನ್ನ ನೆಸಿಟಿ ನೆಸ್ಸಿಸಿಟೀಸ್ಗಳನ್ನ ಅಷ್ಟೆ ನಾನು ಇದು ಮಾಡ್ಕೊ ಫುಲ್ಫಿಲ್ ಮಾಡ್ಕೊಬೋದೆ ಹೊರೆತು ನನ್ನ ಯಾವುದೇ ರೀತಿ ಮುಂದೆವರಿಯಕೆ ಆಗಿರ್ಬೋದು ನನ್ನ ಟ್ಯಾಲೆಂಟ್ನ ಶೊಕೇಸ್ ಮಾಡಾಕಾಗಿರ್ಬೋದು ನನ್ನ ಬೆಳವಣಿಗೆನ ಮುಂದುವರ್ಸಾಕಾಗಿರ್ಬೋದು ನನ್ಗ ಯಾವುದೇ ರೀತಿ ಒಪ್ಪೋರ್ಚುನಿಟೀಸ್ ಕೂಡ ನಾನು ಕಂಡ್ಕೊಳ್ಳಾಕೆ ಆಗದಿಲ್ಲ ನನ್ಗ ಎಜುಕೇಶನ್ ಇಲ್ಲ ಅಂತಂದರೆ ಇನ್ನೊಂದು ಫ್ರೆಂಡ್ ಏನಾಗಿದಾಳೆ ಅಂತಂದರೆ ಅವ್ಳ್ದ ಒಂದು ಲವ್ ಸ್ಟೋರಿ ಆಗ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗೆಲ್ಲ ಗೊತ್ತಾಗಿ ಅವಳು ಮುಂದೆ ಎಮ್ ಎಸ್ಸಿ ಮಾಡ್ಬೇಕು ಅಂತ ಅಂದ್ಕೊಂಡು ಇದ್ದೋಳ್ದ ಅವ್ಳ್ದು ಈಗ ರೀಸೆಂಟಾಗ ಮದುವೆ ಆಯ್ತ ಅವ್ಳ್ನ ಓದುಸ್ತಾರೊ ಬಿಡ್ತಾರೊ ಗೊತ್ತಿಲ್ಲ ಬಟ್ ಅವ್ಳ ಮಾತ್ರ ಈ ಒಂದು ಏನು ಮದುವೆ ಮನೆ ಅನ್ನೋವಂಥ ಒಂದು ಸಿಗಾಕೊಂಡು ಬಿಟ್ಟಳು ಅಂದರೆ ಮುಂದೆ ಅವಳು ಹೇಗ ಓದ್ತಾಳೆ ಏನು ಮಾಡ್ತಾಳ ಅನ್ನೋದನ್ನ ಹೇಳಕ್ಕಾಗದಿಲ್ಲ ಹಾಗಾಗಿ ಎಜುಕೇಶನ್ ಈಸ್ ತುಂಬ ಅಂದರೆ ಶಿಕ್ಷಣ ಅನ್ನೋದು ನಮ್ಮ ಡೈಲಿ ಲೈಫಿಗೇ ಆಗಿರ್ಬೋದು ನನ್ನ ಮುಂದಿನ ನಾನು ನನ್ನ ಫ್ಯುಚರ್ನ ನಾನು ಡಿಫೈನ್ ಮಾಡಕೊಳ್ಳಾಕ ಆಗಿರ್ಬೋದು ನನ್ನ ಫಾಸ್ಟನ್ನ ನಾನು ಡಿಫೈನ್ ಮಾಡ್ಕೊಳ್ಳಾಕ ಆಗಿರ್ಬೋದು ನನ್ಗ ಎಜುಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ ನನ್ನನ್ನ ನಾನು ಅರ್ಥ ಮಾಡ್ಕೊಳಕ್ ಆಗಿರ್ಬೋದು ಆ್ಯಸ್ ಅ ಪರ್ಸನ್ ಆಗಿ ಅಥ್ವ ನನ್ನ ನಾನು ಪ್ರೊಜೆಕ್ಟ್ ಮಾಡ್ಕೊಳ್ಳಾಕ ಆಗಿರ್ಬೋದು ಎಜುಕೇಶನ್ ತುಂಬ ಇಂಪಾರ್ಟೆಂಟ್ ಆಗತ್ತೆ ಬೇಸಿಕ್ ಲೆವೆಲಲ್ಲಿ ನೋಡದ್ರೆ ಒಂದು ಲಿಟ್ರೆಸಿಗ ಆಗಿರ್ಬೋದು ಕೂಡ ಎಜುಕೇಶನ್ ತುಂಬ ಇಂಪಾರ್ಟೆಂಟ್ ಆಗತ್ತೆ ಅಂತ ನನ್ಗ ಅನ್ಸತ್ತೆ